ಹಲೋ ಸರ್ ಇದು ಉಬರ್ ಕಸ್ಟಮರ್ ಕೇರಾ ನಾನು ಹತ್ತು ನಿಮಿಷದ ಹಿಂದೆ ಇದನ್ನು ಬುಕ್ ಮಾಡಿದ್ದೆ ಕ್ಯಾಬನ್ನ ಆದರೆ ನಿಮ್ಮ ಕ್ಯಾಬ್ ಚಾಲಕ ಇಪ್ಪತ್ತು ನಿಮಿಷ ಆದರೂ ಬ ಹೊ ಬಂದಿಲ್ಲ ಅದಕ್ಕೆ ನಾನು ಬೇರೆ ಕ್ಯಾಬನ್ನ ಬುಕ್ ಮಾಡಿಕೊಂಡು ನನ್ನ ಸ್ಥಳಕ್ಕೆ ನಾನು ತಲ್ಪಾಯ್ತು ಆದರೆ ನಿಮ್ಮ ಹುಡ್ಗನಿಗೆ ನಾನು ಚಾಲಕನಿಗೆ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೆ ಕ್ಯಾನ್ಸಲ್ ಆಗ್ತಿಲ್ಲ ಅದಕ್ಕೆ ಈ ನಂಬರಿಂದ ಬುಕ್ಕಾಗಿದ್ದನ್ನು ನೀವು ಕ್ಯಾನ್ಸಲ್ ಮಾಡೋಕ್ಕೆ ಮಾಡಿ ಆದರೆ ನನ್ನ ತಪ್ಪೇನಿಲ್ಲ ಇದರಲ್ಲಿ ನಿಮ್ಮ ಕ್ಯಾಬ್ನವನ್ದೇ ತಪ್ಪು ಅವ್ನು ಸಮಯಕ್ಕೆ ಸರಿಯಾಗಿ ಬರದೇ ಇರೋದು ಅದಕ್ಕೆ ನೀವು ಇದನ್ನು ಕ್ಯಾನ್ಸಲ್ ಮಾಡಿ ಈ ನಂಬರಿಂದ ನಂಬರಿಗೆ ಬಂದಿದ್ದ ಕೋ ಇದನ್ನು ಬುಕ್ ಮಾಡಿದ್ದನ್ನ